ಇದು ಶ್ ಡಾಕ್ಟರ್ ಮಾತಾಡೋದ ಹಲೋ ಕೇಳಿಸ್ತಿಲ್ವಾ ಹಾಂ ಡಾಕ್ಟರ್ ನಂಗೆ ತುಂಬ ಸ್ಕಿನ್ ಪ್ರಾಬ್ಲಮ್ ಆಗಿದೆ ಅಂದರೆ ನಂಗೆ ಜಾಸ್ತಿ ಪಿಂಪಲ್ ಆಗೋದು ಮತ್ತು ಸ್ಕಿನ್ ಎಲ್ಲ ಡ್ರೈ ಆಗಿದೆ ಎಷ್ಟೇ ಟ್ರೈ ಮಾಡಿದರು ಪಿಂಪಲ್ ಎಲ್ಲ ಕಡಿಮೆ ಆಗ್ತಿಲ್ಲ ನಾನು ಜಾಸ್ತಿ ಅಂದರೆ ಚಿಪ್ಸ್ ಅದೆಲ್ಲ ಜಾಸ್ತಿ ತಿಂತೇನೆ ಚಿಕನ್ ಎಲ್ಲ ನಂಗೊಂದು ಥ್ರಿ ಟು ಮಂತ್ಸ್ ಇಂದ ಸ್ಟಾರ್ಟ್ ಆಗಿದೆ ಮುಂಚೆ ಎಲ್ಲ ಇರಲಿಲ್ಲ ಅಂದರೆ ಓಕೆ ನಂಗೆ ಮನೆ ಮದ್ದು ಏನಾದರು ಇದ್ರೆ ಹೇಳ್ತೀರ

ಓಕೆ ತ್ಯಾಂಕ್ ಯು